ಹಲೋ ಮೇಡಮ್ ಕೇಳಿಸ್ತಾ ಇದೆ ಹೇಳಿ ಹಾಂ ಹೌದು ಮೇಡಮ್ ತರಕಾರಿ ಶಾಪವ್ರೇ ಓ ಹೌದ ಮೇಡಮ್ ಮೇಡಮ್ ನೀವು ಇರೋದು ಎಲ್ಲಿ ಯಾವ ಅಡ್ರಸ್ಸಿಗೆ ತರಕಾರಿ ಬೇಕಿತ್ತು

ಓಕೆ ಮೇಡಮ್ ಹಾಂ ಹಾಂ ಓಕೆ ಅಂದರೆ ಮೇಡಮ್ ನೀವು ಈಗ ನನಗೆ ತರಕಾರಿ ಲೀಸ್ಟ್ ಹೇಳ್ರೀ ನೀವು ಮದುವೆಗೆ ಅಂತ ಹೇಳ್ತಿದ್ದಿರಲ್ಲ ಹಂಗಾಗಿ ನಾನು ಓಲ್ಸೇಲ್ ರೇಟಿಗೆ ನಿಮಗೆ ಕಮ್ಮಿಗೆ ಹಾಕ್ ಕೊಡ್ತಿನಿ ಅದೇ ಎಷ್ಟು ಎಷ್ಟು ಕೆ ಜಿ ಅಂತ ಹೇಳ್ಬೇಕು ಮೇಡಮ್ ಮೇಡಮ್ ನೀವು ಹಂಗೆ ಅಲ್ಲೇ ಕೌಂಟ್ ಮಾಡ್ಕೊಂಬಿಡಿ ನಾನು ಇಲ್ಲೇ ಹೇಳ್ತಿನಿ ಈಗ ಒಂದು ಕೆ ಜಿಗೆ ಈರುಳ್ಳಿ ಎಷ್ಟಿರುತ್ತೆ ಅಂತೇಳಿ ನಾನು ಹೇಳ್ತಿನಿ ಹಂಗೆ ನೀವು ಅಲ್ಲೇ ಕೌಂಟ್ ಮಾಡಿ ನಾನು ಇಲ್ಲೇ ಕೌಂಟ್ ಮಾಡ್ತೀನಿ ಮೇಡಮ್ ಹಾಂ ಮೇಡಮ್ ಹೇಳಿಕೊಂಡೋಗಿ ಈರುಳ್ಳಿ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಮೇಡಮ್ ಹಾಂ ಓಲ್ಸೇಲ್ ರೇಟೇ ಎಪ್ಪತ್ತು ಇರೋದು ಹ್ಞೂ ಮಾರ್ಕೇಟಲ್ಲೆಲ್ಲ ಇನ್ನು ಜಾಸ್ತಿ ಇದೆ ಐದು ಹತ್ತು ರೂಪಾಯಿ ನಾ ನಿಮಗ್ ಕಮ್ಮಿನೇ ಹೇಳ್ತಾಯಿದ್ದೀನಿ

ಅದೇ ಅದೇ ಮೇಡಮ್ ನನಗೆ ಗೊತ್ತಾಯಿತು ನೀವು ಮದ್ವೆದು ಅಂತ ಹೇಳಿದ್ ತಕ್ಷಣ ನಾನು ಓಲ್ಸೇಲ್ ರೇಟಲ್ಲೇ ಹೇಳ್ತಯಿದ್ದೀನಿ ನಿಮಗೆ

ಟೊಮೊಟೋ ಮೇಡಮ್ ಮೂವತ್ತು ರೂಪಾಯಿ ಕೆ ಜಿ ಹಾಂ ಮೇಡಮ್ ಹಾಂ ಆಲೂಗಡ್ಡೆ ಎಷ್ಟು ಕೆ ಜಿ ಮೇಡಮ್ ಅದು ನಲವತ್ತೈದು ರೂಪಾಯಿ ಕೆ ಜಿಗೆ ಬೀಳುತ್ತೆ ಮೇಡಮ್ ಹಾಂ ಮೇಡಮ್ ಮೇಡಮ್ ನೀವು ಇದಕ್ಕೆ ಏನಾದರೂ ಸೊಪ್ಪಿನ ಸಾರು ಮಾಡ್ಸೊದಾದ್ರೆ ಸೊಪ್ಪೂ ಸಿಗುತ್ತೆ ಮೇಡಮ್ ನಮ್ಮತ್ತಿರ ತರಕಾರಿ ಜೊತೆಗೆ ಹಾಂ ಫ್ರೆಶ್ಶೇ ಸಿಗುತ್ತೆ ಮೇಡಮ್ ಫ್ರೆಶ್ಶೇ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಶ್ಟ್ ಎಲ್ಲ ಏನೇ ಫಂಕ್ಷನ್ಸ್ಗಳನ್ನೆಲ್ಲ ಮಾಡುದ್ರು ನಮ್ಮತ್ತಿರನೆ ತರಕಾರಿ ತಗೊಂಡೋಗೋದು ಚೆನ್ನಾಗಿರುತ್ತೆ ಮೇಡಮ್ ಹ್ಞೂ ಬೆಳ್ಗಿನ ಜಾವ ಐದು ಗಂಟೆಗಾ ಮೇಡಮ್ ಹಾಂ ಓಕೆ ಮೇಡಮ್ ಬಟ್ ನೀವು ಅಡ್ವಾನ್ಸ್ ನಮಗೆ ಒಂದು ಅರ್ಧ ಅಮೌಂಟ್ ಆದ್ರೂ ಕೊಡಬೇಕಾಗುತ್ತೆ ಆಮೇಲೆ ನಾವು ತರಕಾರಿನೆಲ್ಲ ನಿಮಗೆ ತಂದ್ಕೊಟ್ಟಾದ್ಮೇಲೆ ನೀವು ಇನ್ನು ಅರ್ಧ ಅಮೌಂಟ್ ಕೊಟ್ಟರೆ ಓಕೆ ಮೇಡಮ್

ಆಯಿತು ಮೇಡಮ್ ಆಯಿತು ಆಯಿತು ನಾನು ಒಳ್ಳೆಯ ರೇಟೇ ಹಾಕ್ಕೊಡ್ತೀನಿ ಓಕೆ ಮೇಡಮ್ ಮತ್ತೆ ಮೇಡಮ್ ಇನ್ನೊಂದು ಕಂಡಿಷನ್ನು ಆ ಮದುವೆ ಎಲ್ಲ ಮುಗಿದಾದ್ಮೇಲೆ ತರಕಾರಿ ಉಳ್ದಿದೆ ಅದನ್ನು ತಗೊಂಡೋಗಿ ಅಂತ ಹೇಳದ್ರೆ ನಮಗ್ ಸ್ವಲ್ಪ ಕಷ್ಟ ಆಗುತ್ತೆ ಅದು ಯಾಕೆಂದ್ರೆ ಈಗ ಎಗ್ಸಾಂಪಲ್ ಟಮೊಟೋ ತಗೋಬೋದು ಅಂದರೆ ಆ ಅದು ಈಗೆಲ್ಲ ಹಾಳಾಗಿರುತ್ತೆ ಹಂಗಾಗಿ ನಾವು ಅದನ್ನು ಮತ್ತೆ ಮಾರ್ಕೆಟಿಗೆ ತಗೊಂಬಂದು ಅದನ್ನು ಸೇಲ್ ಮಾಡಬೇಕಂದ್ರೆ ನಮಗ್ ತುಂಬ ಕಷ್ಟ ಆಗುತ್ತೆ ಮೇಡಮ್ ಹಾಗಾಗಿ ಆ ಥರ ತರ್ಕಾರಿಗಳನ್ನ ನಾವು ತಗೊಳಕ್ಕೆ ಆಗಲ್ಲ ಹಾಂ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಟಿ ಆ ಥರದ್ದು ಏನಾದ್ರೂ ಉಳಿತು ಅಂತಂದರೆ ಮೇಡಮ್ ಅದನ್ನು ನಾವು ತಗೊಳ್ತೀವಿ ನಾವು ಏನು ರೇಟಿಗೆ ನಿಮಗ್ ಕೊಟ್ಟಿರ್ತೀವಿ ಅಲ್ಲ ಆ ರೇಟಿಗೆ ನಾವು ತಗೊಳ್ತೀವಿ ಮೇಡಮ್ ಯಾಕೆಂದರೆ ನಂಗೆ ಈ ಥರ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ ಮೇಡಮ್ ಹಾಂ ತರಕಾರಿ ತಗೊಂಬಿಡ್ತಾರೆ ಲಾಸ್ಟಿಗೆ ಉಳಿತು ಅಂತ ಹೇಳ್ಬಿಟ್ಟೂ ಇಲ್ಲ ತಗೊಂಡು ಹೋಗ್ಲೇಬೇಕು ನೀವೇ ಅಲ್ಲ ಕೊಟ್ಟಿದ್ದು ಹಾಗೆ ಹೀಗೆ ಅಂತ ಹೇಳಿ ಜಗಳ ಮಾಡ್ಲಿಕ್ಕೆ ಬಂದುಬಿಡ್ತಾರೆ ಹಂಗಾಗಿ ನಾ ನಿಮಗ್ ಫಸ್ಟಿಗೆ ಹೇಳ್ತಾಯಿದಿನಿ ಮೇಡಮ್ ಓಕೆ ಮೇಡಮ್ ಓಕೆ ಓಕೆ ಹಾಂ ನೀವು ಹೇಳಿರೋ ಟೈಮಿಗೆ ನಾನು ಅದನ್ನು ತರಕಾರಿನೆಲ್ಲ ರೀಚ್ ಮಾಡಿಸ್ತೀನಿ ಮೇಡಮ್ ಈಗ ಅಡ್ವಾನ್ಸು ಮೇಡಮ್ ನೀವು ಒಂದು ಎರಡು ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತೆ ಹಾಂ ಮೇಡಮ್ ಹಾಂ ಈಗ ಕಾಲ್ ಮಾಡಿದ್ದೀರಲ್ಲಾ ಅದೇ ನಂಬರ್ದೇ ಪೋನ್ಪೇ ಇದೆ ಅದಕ್ಕೆ ಮಾಡಿಬಿಡಿ ಮೇಡಮ್ ಓಕೆ ಮೇಡಮ್ ಓಕೆ ತ್ಯಾಂಕ್ ಯು ಮೇಡಮ್